ಹಲೋ ಇದು ಪಂಚಮಿ ರೆಸ್ಟೋರೆಂಟ್ ನಾನು ಡಾಕ್ಟ್ರ್ ಎಚ್ ಕೆ ಸ್ವಾಮಿ ಮಾತಾಡ್ತಾ ಇರೋದು ನಾನು ನಿಮಗೆ ಬೆಳಗ್ಗೆ ಒಂದು ಊಟ ಮತ್ತು ಸ್ವೀಟ್ ಐಟಮ್ಸ್ ಬಗ್ಗೆ ಆರ್ಡ್ರ್ ಮಾಡಿದ್ದೆ ಅದು ನೀವು ಒಂದು ಗಂಟೆಗೆ ಕಳಿಸೋ ಬದಲು ಮೂರು ಗಂಟೆಗೆ ಕಳ್ಸಿದ್ದೀರಾ ನಮ್ಮಲ್ಲಿ ಬಂದಿದ್ದಂಥ ಅತಿಥಿಗಳೆಲ್ಲ ಬೇಜಾರಾಗಿ ಇಲ್ಲೇ ಪಕ್ಕದ ಓಟ್ಲಲ್ಲಿ ಊಟ ತರಿಸಿ ಅವರಿಗೆ ಊಟ ಮಾಡಿ ಕಳಿಸ್ದೆ ನಾನು ನೀವು ಮೂರು ಗಂಟೆಗೆ ಊಟ ಕಳ್ಸಿದ್ರೆ ಅದಲ್ಲೆ ತಣ್ಣಗಾಗಿತ್ತು ಪ್ಯಾಕಿಂಗ್ ಸಹ ಎಲ್ಲ ಓಪನ್ ಆಗಿತ್ತು ಹಾಗಾಗಿ ನನಗೆ ಅದು ಇಷ್ಟ ಆಗಲಿಲ್ಲ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಕಳ್ಸಿದ್ದರೆ ನಮಗೆ ಬಹಳ ಚೆನ್ನಾಗಿ ಆಗ್ತಾಯಿತ್ತು ನಾನು ಅನ್ಕೊಂಡಿದ್ದೆ ನಿಮ್ಮ ರೆಸ್ಟ್ರೆಂಟ್ನವರು ಯಾವಾಗಲೂ ಆನ್ಲೈನಲ್ಲಿ ಕರೆಕ್ಟಗಿ ಬುಕಿಂಗ್ ಮಾಡಿದಾಗ ಕಳಿಸ್ತೀರ ಅಂತ ಅನ್ಕೊಂಡಿದ್ದೆ ಆದರೆ ನೀವ್ಯಾಕೊ ಲೇಟ್ ಆಗಿ ಕಳಿಸ್ತಾ ಇದ್ದೀರಾ ಈ ಥರ ಮಾಡಿದರೆ ಕಸ್ಟಮರ್ ಏನು ಮಾಡಬೇಕು ಒಂದು ಗಂಟೆ ಊಟನ ನೀವು ಮೂರು ಗಂಟೆಗೆ ಕಳ್ಸಿದ್ದೀರಾ ಹಾಗಾಗಿ ಇಲ್ಲಿ ಬಂದಂಥವರು ಸಹ ಬಹಳ ಬೇಜಾರು ಆದರು ಅದಕ್ಕೆ ನಾನು ಈ ಊಟವನ್ನು ನಿಮಗೆ ವಾಪಸ್ಸು ಕಳಿಸ್ಬೇಕು ಅಂತ ಮಾಡಿದ್ದೀನಿ ನಿಮ್ಮ ಬ ಸರ್ವ್ ಮಾಡಿದಂಥ ಬಾಯ್ನ ಮತ್ತೆ ವಾಪಸ್ ಕಳಿಸ್ರೀ ನಾನು ಅವರ ಕೈಗೆ ಊಟವನ್ನು ವಾಪಾಸ್ಸು ಕಳಿಸ್ತೀನಿ ಹಾಗೆ ನನ್ನ ನಾನು ಕಟ್ಟಿರೋ ಅಮೌಂಟನ್ನು ಸಹ ನೀವು ನನಗೆ ವಾಪಾಸ್ಸು ಕೊಡಬೇಕಾಗತ್ತೆ ಅದನ್ನು ಬೇಗ ಹಿಂತಿರುಗಿಸ್ರಿ ಇನ್ನು ಮುಂದಾದರೂ ನೀವು ಸರ್ವಿಸ್ ಕೊಡಬೇಕಾದರೆ ಟೈಮಿಗೆ ಸರಿಯಾಗಿ ಕೆರೆಕ್ಟಾಗಿ ಬಿಸಿ ಬಿಸಿ ಆದ ಆಹಾರ ಪದಾರ್ಥವನ್ನು ಸರ್ವ್ ಮಾಡಿದರೆ ನಮಗೆ ಆರ್ಡ್ರ್ ಮಾಡೋಕ್ಕೆ ಅನುಕೂಲ ಆಗತ್ತೆ ಇಲ್ಲ ಅಂದರೆ ನೀವು ಸಹ ಕಸ್ಟಮರ್ನ ಕಳ್ಕೊಬೇಕಾಗುತ್ತೆ ದಯವಿಟ್ಟು ಇದನ್ನು ಫ಼ೀಡ್ಬ್ಯಾಕ್ ಅಂತ ನೀವು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಬರೊ ಕಸ್ಟಮರ್ಗಳು ಆರ್ಡ್ರಗಳನ್ನು ಸರಿಯಾಗಿ ಫ಼ಾಲೋ ಮಾಡಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೋಂತಯಿದ್ದೀನಿ ಆದಷ್ಟು ನಿಮ್ಮ ಬಾಯ್ನ ಕಳಿಸಿ ನಾವು ಊಟವನ್ನು ವಾಪಾಸ್ಸು ಕಳಿಸ್ತೀನಿ ಧನ್ಯವಾದಗಳು